ನಾನು ಎರಡು ತಿಂಗಳ ಹಿಂದೆ ಒಂದು ಟಿ ವಿಯನ್ನು ಪರ್ಚೇಸ್ ಮಾಡಿದೆ ತಗೊಂಡೆ ಆ ಟಿ ವಿ ಈಗ ತುಂಬ ರಿಪೇರಿಯಾಗಿದೆ ಏನು ಚಾನೆಲ್ ಇಡಬೇಬೇಕೆಂಬುದಾಗಿ ಏನೇ ಚಾನೆಲ್ ಇಟ್ರು ಅದು ಬರ್ತಾಯಿಲ್ಲ ಆ ಪ್ಯಾಕಿಂಗ್ ಸರಿಗಿಲ್ಲ ಪ್ಯಾಕಿಂಗಲ್ಲಿ ತುಂಬ ಕಳಪೆ ಮಾಡಿದಾರೆ ಈಗ ನಾನು ಆನ್ಲೈನಲ್ಲಿ ಏನು ಪರ್ಚೇಸ್ ಮಾಡ್ರುನು ಅದು ತೊಂದರೆಯಾಯ್ತು ಈಗ ಆ ಟಿ ವಿ ನನಗೆ ತುಂಬ ತೊಂದರೆಯಾಗಿದೆ ಟಿ ವಿಯಿಂದ ನನಗೆ ತುಂಬ ಅನಾನುಕೂಲ ಆಗಿದೆ ಈಗ ನಾನು ಹೊರಗಡೆಯಿಂದ ಮನೆ ಒಳಗಡೆ ಬಂದರೆ ಮನೆ ಒಳಗಡೆ ಬಂದಿದ ತಕ್ಷಣ ಟಿ ವಿ ಹಾಕಕ್ಕೆ ನೋಡ್ತೀನಿ ಟಿ ವಿ ಹಾಕಕ್ಕೆ ನಂಗೆ ತ ಇದು ಅದರಲ್ಲಿ ಆಸಕ್ತಿ ಇಲ್ಲ ಟಿ ವಿಯಿಂದ ನನಗೆ ತುಂಬ ತೊಂದರೆಯಾಗಿದೆ ಮಕ್ಕಳಿಗೆ ಈಗ ಒಳ್ಳೆ ನ್ಯೂಸ್ ಇಡಣ ಅಂದರೆ ಟಿ ವಿ ಬರ್ತಾಯಿಲ್ಲ ಅದ್ಕೆ ನನಗೆ ತುಂಬ ಬೇಜಾರಾಗಿದೆ ಈ ಬೇಜಾರಿಂದ ನನಗೆ ಈ ಟಿ ವಿನೆತ್ತಿ ಬಿಸಾಕಬೇಕಂತ ಕೆಟ್ಟು ಕೋಪ ಬರ್ತಾಯಿದೆ ಈ ಕೋಪದಿಂದ ನನ್ನ ನನಗೆ ತುಂಬ ನನಗೆ ತುಂಬ ತೊಂದರೆಯಾಗಿ ಟಿ ವಿ ಬಂದಾಗಿಂದ ನಮ್ಮಮನೆಯಲ್ಲಿ ನೆಮ್ಮದಿ ಶಾಂತಿ ಇಲ್ಲ ಅದಕ್ಕೆ ನನಗೆ ಈ ಟಿ ವಿ ಅಂದರೆ ನನಗೆ ಇಷ್ಟ ಇಲ್ಲ ಅದಕ್ಕೆ ನಾನು ಟಿ ವಿನ ಈಗ ನನ್ನ ಬಿಸಾಡೋವಂಥ ಬರ್ತಾಯಿದೆ ಕೋಪ ಬರ್ತಾಯಿದೆ ಈ ಕಂಪ್ನಿಯವರು ಅಷ್ಟೇ ನನಗೆ ಸರಿಯಾಗಿ ನನಗೆ ರೆಸ್ಪಾನ್ಸ್ ಮಾಡಲಿಲ್ಲ